ನನಗೆ ಭೌದ್ಧಿಕವಾಗಿ ಬದಲಾಯಿಸಿದ ಪುಸ್ತಕ ಅಂತ ಬಂದರೆ ಸುಧಾಮೂರ್ತಿ ಇನ್ಫೋಸಿಸ್ ಸ್ಥಾಪಕಿ ಸುಧಾಮೂರ್ತಿ ಅವರು ಸುಧಾಮೂರ್ತಿ ಅವರು ಬಾಲ್ಯದಲ್ಲಿಗೆ ಅವರಿಗೆ ಸಮಾಜ ಸೇವೆ ಆಗಿರ್ಬೋದು ಈಗ ಬಡವರನ್ನು ನೋಡಿದಾಗ ಅವರಿಗೆ ಅನುಕಂಪ ಇರ್ಬೋದು ಸೊ ಇದೆಲ್ಲ ವ್ಯಕ್ತಿತ್ವಗಳು ನನಗೆ ತುಂಬನೇ ಅನುಭವ ಅಂದರೆ ನಾನು ಕೂಡ ಕೆಲವೊಂದು ಅವರನ್ನು ಪಾಲಿಸಿಗಳನ್ನು ನಾನು ಕೂಡ ಮೆಚ್ಚಿಸಿ ಮೆಚ್ಚುಗೆ ಕೊಡ್ತೇನೆ ಸೊ ಸುಧಾಮೂರ್ತಿ ಅವರು ನಾರಾಯಣಮೂರ್ತಿ ಅವರನ್ನು ಮದುವೆಯಾಗಿ ಅವರು ನಾರಾಯಣಮೂರ್ತಿಯವರು ಒಂದು ಕಂಪನಿಯನ್ನು ಮಾಡ್ಬೇಕು ಅಂತ ಇದ್ದಾಗ ಸುಧಾಮೂರ್ತಿ ಅವರ ಸಹಾಯ ತುಂಬನೇ ಇದೆ ಮತ್ತೆ ಸುಧಾಮೂರ್ತಿ ಅವರು ಮದುವೆಯಾಗಿ ಬಂದಾಗ ನಾರಾಯಣಮೂರ್ತಿಯವರ ವಿದ್ಯಾಭ್ಯಾಸ ಇತ್ತು ಆದರೆ ಅವರಿಗೆ ಜೊತೆ ಜೊತೆಯಾಗಿ ಸುಧಾಮೂರ್ತಿಯವರು ಕೆಲಸ ಅದಕ್ಕೆ ಹೆಲ್ಪ್ ಮಾಡಿ ಸೊ ಕಡೆಗೆ ಅವರಿಗೆ ಹತ್ತು ಸಾವಿರ ತನ್ನ ಸ್ವಂತ ಒಡವೆಗಳನ್ನು ಮಾರಾಟ ಮಾಡಿ ಹತ್ತು ಸಾವಿರ ದುಡ್ಡನ್ನು ಅವರು ಇನ್ಫೋಸಿಸನ್ನು ನಿರ್ಮಾಣಕ್ಕೆ ಅಂತ ಹೇಳ್ಕೊಟ್ಟಿ ಇವಾಗೂ ಇನ್ಫೋಸಿಸ್ ಅನ್ನೋದು ದೊಡ್ಡ ಹೆಮ್ಮರವಾಗಿ ಬೆಳದಿದೆ ಲಕ್ಷಾಂತರ ಕೋಟ್ಯಂತರ ಜನರಿಗೆ ಅದು ಕೆಲಸವನ್ನು ಕೊಡ್ತಾಯಿದೆ ಬೆಂಗಳೂರಿಂದ ಬೆಂಗಳೂರಲ್ಲಿ ಬ್ರ್ಯಾಂಚ್ ಬ್ರ್ಯಾಂಚೆಸ್ಸಿದೆ ಶಾಖೆಗಳಿದೆ ಆಮೇಲೆ ಇನ್ಫೋಸಿಸ್ ಮೈಸೂರಲ್ಲಿ ದೊಡ್ಡ ಕ್ಯಾಂಪಸ್ಸಿದೆ ಸೊ ಗ್ರಂಥಾಲಯ ಆಗಿರ್ಬೋದು ಆಡಿಟೋರಿಯಂ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬನೇ ಚೆನ್ನಾಗಿದೆ ಮತ್ತೆ ಸುಧಾಮೂರ್ತಿ ಅವರು ತಗೊಂಡಿರೋ ಸವಾಲು ಅಂತ ಬಂದಾಗ ಒಂದು ಕಂಪನಿ ಅನ್ನೋದು ಕಮ್ಮಿ ವಿಷಯ ಅಲ್ಲ ಕಮ್ಮಿಯ ವಿಷಯನೇ ಅಲ್ಲ ಕಂಪನಿ ಮಾಡೋದು ಅನ್ನೋದು ಸೊ ಅದರಲ್ಲಿ ಅವರ ಸವಾಲು ಅಂತ ಬಂದಾಗ ಸುಧಾಮೂರ್ತಿ ಅವರು ಪ್ರತಿಯೊಂದು ಕ್ಷಣದಲ್ಲೂ ನಾರಾಯಣಮೂರ್ತಿ ಅವರಿಗೆ ಬೆನ್ನೆಲುಬಾಗಿದ್ರು ಮತ್ತೆ ಏಳು ಜನ ಏನು ಇನ್ಫೋಸಿಸನ್ನು ನಿರ್ಮಾಪ ನಿರ್ಮಾಣ ಮಾಡಬೇಕು ಅಂತ ಬಂದಿದ್ರಲ್ಲ ಅವರಿಗೆ ಪ್ರೋತ್ಸಾಹ ನಮ್ಮ ಸುಧಾಮೂರ್ತಿಯವರೇ ಕೊಟ್ಟಿರೋದು ಸೊ ಹೀಗೆ ಸುಧಾಮೂರ್ತಿಯವರು ಒಂದೊಂದು ಹೆಜ್ಜೆಯಲ್ಲೂ ಕಷ್ಟಪಟ್ಟು ಸವಾಲುಗಳನ್ನು ಎದುರಿಸಿ ಮುಂದೆ ಬಂದು ಇವಾಗ ಇನ್ಫೋಸಿಸ್ನ ನಿರ್ಮಾಪಕಿ ಸ್ವಾರಿ ಸ್ಥಾಪಕಿಯಾಗಿದಾರೆ ಮತ್ತೆ ಇವರ ದಾನ ಧರ್ಮಗಳಾಗಿರ್ಬೋದು ಇವಾಗ ಎಲ್ಲ ನೆರೆ ಹೊರೆ ನೆರೆ ಹೊರೆ ನೆರೆ ಬಂತು ಅದಕ್ಕೆ ಅವರ ದಾನ ಧರ್ಮಗಳಾಗಿರ್ಬೋದು ದೇವಸ್ಥಾನಗಳಿಗೆ ದಾನ ಧರ್ಮಗಳು ಅನ್ನದಾನ ಪ್ರತಿಯೊ ಇವರ ಧಾರ್ಮಿಕ ಆಸಕ್ತಿನೂ ತುಂಬ ಇದೆ ಮತ್ತೆ ಇವರು ವಿದೇಶಕ್ಕೆ ಹೋಗಿ ಬಂದರೂ ಕೂಡ ತುಂಬನೇ ಸ್ವದೇಶಿ ಆಗಿರ್ತಾರೆ ವಿದೇಶಕ್ಕೆ ಹೋದರೂ ಕೂಡ ಸ್ವದೇಶಿ ಆಗಿರ್ತಾರೆ ಮತ್ತೆ ಸುಧಾಮೂರ್ತಿಯ ಒಂದು ನೇಚರ್ ಅಂತ ಬಂದಾಗ ಇವರು ತುಂಬನೇ ಕರುಣಾಮಯಿ ಅಂದರೆ ತನ್ನ ಕೈಯ್ಯಲ್ಲಿ ಏನಿದೆ ಅನ್ನೋದನ್ನು ಅವರು ಎತ್ತಿಕೊಟ್ಬಿಡ್ತಾರೆ ಕಷ್ಟ ಅಂತ ಬಂದವರಿಗೆ ಯಾವುದೇ ಕೂಡ ನಿರಾಸೆ ಮಾಡಲ್ಲ ಸೊ ಇನ್ಫೋಸಿಸ್ ದೊಡ್ಡ ಸ್ಥಾಪಕಿ ಆದರೂ ಕೂಡ ನಗುಮೊಗದ ಚೆಲುವೆ ನಮ್ಮ ಸುಧಾಮೂರ್ತಿ ಈ ವಿಷಯನ ನನ್ನ ಸ್ನೇಹಿತ ಮತ್ತೆ ಕುಟುಂಬದವರ ಜೊತೆ ಯಾವಾಗಲೂ ಡಿಸ್ಕಸ್ ಮಾಡ್ತಾನೇಯಿರ್ತೀನಿ ನಾನು ಇನ್ಫೋಸಿಸ್ಸು ನಮ್ಮ ನಮ್ಮ ಇಂಡಿಯಾದ ಕಂಪನಿ ಅಂದರೆ ನಮ್ಮ ಭಾರತ ದೇಶದ ಕಂಪನಿಯಾಗಿ ದೇಶ ವಿದೇಶಗಳಲ್ಲಿ ಇದರ ಹೆಸರು ಹಚ್ಚ ಹಸಿರಾಗಿದೆ ಸೊ ಇದು ನನಗೆ ನನಗೆ ಪರ್ಸನಲಿ ನನಗೆ ಸ್ವಯಂ ಪರ್ಸನಲಿ ನನಗಿಷ್ಟ ಆಗಿರೋದು ಸುಧಾಮೂರ್ತಿ ಅವರ ಪುಸ್ತಕ ಅದರಲ್ಲೂ ಅವರ ಜೀವನ ಚರಿತ್ರೆ ಆಗಿರ್ಬೋದು ಸಾಧನೆ ಆಗಿರ್ಬೋದು ಈಗಲೂ ಕೂಡ ಆ ಹೆಂಗಸು ತನ್ನ ಸಾಧನೆಯ ಪಥದಲ್ಲಿಯೇ ಹೋಗ್ತಾಯಿದ್ದಾರೆ ಸೊ ಇದಿಷ್ಟು ಸುಧಾಮೂರ್ತಿಯ ಬಗ್ಗೆ ನನಗೆ ಗೊತ್ತಿರುವ ಚಿಕ್ಕ ವಿಷಯ